ಪೂಜೆ ಮಾಡುವಾಗ ಮೊದಲು ನಾವು ಶುದ್ಧವಾಗಿರಬೇಕು ನಮ್ಮ ದೇಹ ಶುದ್ಧವಾಗಿದ್ದರೆ ಸಾಲದು ಮನಸ್ಸೂ ಕೂಡ ಶುದ್ಧವಾಗಿರಬೇಕು ನಾವು ತಾಯಿಯನ್ನು ದೇವರೆಂದು ಪೂಜೆ ಮಾಡುತ್ತೇವೆ ಆದ್ದರಿಂದ ತಾಯಿಯ ಪಾದಕ್ಕೆ ನಮಸ್ಕರಿಸುವಾಗಲೂ ನಾವು ತಲೆ ಸ್ನಾನ ಮಾಡಿ ನಮಸ್ಕರಿಸಬೇಕು ದೇವರ ಪೂಜೆ ಮಾಡುವಾಗ ಶುದ್ಧದಿಂದಿರಬೇಕು ಸೂತಕ ಬಾಧಕ ಇರುವವರು ದೇವರ ಪೂಜೆಗೆ ಕೂತುಕೊಳ್ಳುವ ಹಾಗಿಲ್ಲ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಹಾಗೆ ಅವರಿಗೋಸ್ಕರ ನಾವು ಅವ್ರಿಗೆ ಗೌರವವನ್ನು ನೀಡುವುದು ನಮ್ಮೆಲ್ಲರ ಕರ್ತವ್ಯ ದೇವರೆಂದರೆ ಎಲ್ಲ ಕಡೆ ಇದ್ದಾನೆ ಎಲ್ಲೆಲ್ಲಿಯೂ ಇದ್ದಾನೆ ನಾವು ಯಾವುದೇ ಅನಾಚಾರ ಹಾಗೂ ದುಷ್ಚಟಗಳಿಗೆ ಬಲಿಯಾಗಿದ್ದರೆ ಅದನ್ನು ಎಲ್ಲೋ ಒಂದು ಮೂಲೆಯಲ್ಲಿ ಕೂತುಕೊಂಡು ದೇವರು ನೋಡುತ್ತಿರುತ್ತಾರೆ ಹಾಗೇ ಪೂಜೆ ಮಾಡುವಾಗ ನಾವು ಅನುಸರಿಸುವ ಸಾಂಸ್ಕೃತಿಕ ಪದ್ದತಿಗಳೆಂದರೆ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿ ದೇಹ ಸ್ನಾನ ಮಾಡಿ ಪರಿಶುದ್ಧವಾದ ಬಟ್ಟೆಯನ್ನು ಧರಿಸಿಕೊಂಡು ಹೆಚ್ಚಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯಂತಲ್ಲ ಕರ್ನಾಟಕದಲ್ಲಿ ಎಲ್ಲರೂ ದೇವರ ಪೂಜೆ ಮಾಡುವಾಗ ಲುಂಗಿ ಉಟ್ಟು ಹಾಗೂ ಮೈಮೇಲೆ ಶಾಲು ಹೊದ್ದುಕೊಂಡು ಪೂಜೆಗೆ ಕುಳಿತುಕೊಳ್ಳುತ್ತಾರೆ ಹಾಗೆ ಕುಳಿತುಕೊಳ್ಳುವಾಗ ನಾವು ಶ್ರದ್ದೆಯಿಂದ ದೇವರ ಮೇಲೆ ಭಕ್ತಿಯಿಂದ ಕೂತುಕೊಳ್ಳಬೇಕು ನಾವು ದೇವರ ಪೂಜೆಗೆ ಕೂತುಕೊಂಡ ಮೇಲೆ ಬೇರೆ ಯಾವುದರ ಕಡೆಯೂ ಗಮನ ಹರಿಸುವಂತಿಲ್ಲ ನಮ್ಮ ಶ್ರದ್ಧೆ ಭಕ್ತಿ ಎಲ್ಲ ದೇವರ ಮೇಲೆ ಇರಬೇಕು ದೇವರ ಪೂಜೆ ನಾವು ಚಾಚೂ ತಪ್ಪದೆ ಮಾಡಬೇಕು ಅದು ದೇವರು ನಮ್ಮನ್ನು ನಮ್ಮನ್ನು ಭೂಮಿಗೆ ಕರುಣಿಸಿದ ದೇವರು ಹಾಗೂ ನಮ್ಮನ್ನು ಭೂಮಿಗೆ ತಂದದ್ದು ತಾಯಿ ತಾಯಿಯೇ ದೇವರು ದೇವೆರೆಂದರೆ ದೇವರು ಬೇರೆಯಲ್ಲ ತಾಯಿ ಬೇರೆಯಲ್ಲ ಹಾಗೇ ನಾವು ಪೂಜೆ ಮಾಡುವಾಗ ಅದಕ್ಕೇ ಆದ ಹಲವು ಕ್ರಮಗಳಿವೆ ಒಟ್ಟಾರೆಯಾಗಿ ಪೂಜೆ ಮಾಡಲು ಸಾಧ್ಯವಿಲ್ಲ ಅದಕ್ಕೆ ದೇವರು ಜಾತಿಯನ್ನು ವಿಂಗಡಣೆ ಮಾಡಿಲ್ಲ ಆದರೆ ಪೂಜೆ ಮಾಡಲು ಜಾತಿ ಇದೆ ಬ್ರಾಹ್ಮಣ ಜಾತಿಯವರು ಪೂಜೆಯನ್ನು ಮಾಡುತ್ತಾರೆ ಹಾಗೂ ಅವರು ಮಾಂಸ ಮಾಂಸವನ್ನು ತಿನ್ನುವುದಿಲ್ಲ ಸಸ್ಯಹಾರಿ ಆಗಿರುತ್ತಾರೆ ಹಾಗೂ ಇನ್ನೊಂದು ವಿಷಯ ನಾವು ಪೂಜೆಯಲ್ಲಿ ಕುಳಿತುಕೊಂಡಾಗ ವ್ರತದಲ್ಲಿ ಕುಳಿತುಕೊಳ್ಳಬೇಕು ಮಾಂಸ ತಿಂದು ಮಾಂಸ ಮದ್ಯಪಾನ ಸೇವನೆ ಮಾಡಿ ಬರುವಂತಿಲ್ಲ ಹಾಗಾಗಿ ಪೂಜೆ ಮಾಡುವಾಗ ನಿಷ್ಠೆ ನಾವು ನಿಷ್ಠೆಯಿಂದ ಮಾಡಿ ಅದರ ದೇವರ ಕೃಪೆಗೆ ಪಾತ್ರರಾಗಬೇಕು